ವಿನಾಯಕ್ ರೆಸ್ಟೋರೆಂಟ್ ಅವರಾ ಯಾರು ವಿನಾಯಕ್ ಅವ್ರಾ ಮಾತಾಡ್ತಾಯಿರೋದಾ ಹಾಂ ಸರ್ ಇದು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಸರ್ ಅದಕ್ಕೆ ನಿಮ್ಮ ಹೋಟೆಲ್ ಸಜೆಸ್ಟ್ ಮಾಡ್ದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅದಕ್ಕೆ ಫುಡ್ ಆರ್ಡರ್ ಮಾಡಬೇಕಾಗಿತ್ತು ಸರ್ ನಾಳೆ ನಾಡ್ದು ನಮಗೆ ಬೇಕಾಗಿತ್ತು ಮತ್ತು ಹೇಗೆ ಎಲ್ಲ ಏನು ಏನು ಸ್ವೀಟ್ ನಿಮ್ಗೆ ಅಲ್ಲಿ ಸ್ಪೆಷಲ್ ಸರ್ ಹೌದ್ರಾ ನಿಮಗೆ ಡ್ರೈ ಜಾಮೂನ್ದು ಭಾಳ ಕೇಳ್ತಯಿದ್ದಾರೆ ಮನೆಗೆ ಎಲ್ಲರೂ ಅದು ಆಗ್ತದ ನಿಮ್ಮ ಕಡೆಯಿಂದ ಡ್ರೈ ಡ್ರೈ ಜಾಮೂನ್ ಜಾಮೂನು ಜಾಮ್ ಜಾಮೂನು ಸರ್ ಹಾಂ ಹಾಂ ಹೇಗೆ ಸರ್ ಜಾಮೂನು ಈಗ ಓಕೆ ಓಕೆ ಓಕೆ ಅಂದರೆ ನೀವೂ ಈಗ ಅಂದರೆ ಲೋಕಲ್ ಸರ್ವ್ ಮಾಡ್ತೀರಾ ಅದು ಅಥವಾ ಔಟ್ ಆಫ್ ಈಗ ಇದು ಪ್ಲೇಟ್ ಅಲ್ಲಿ ಇವೆಲ್ಲ ಹಾಕೊಂಡು ಹ್ಞೂ ಹ್ಞೂ ಹ್ಞೂ ನೋಡಿ ನಮಗೆ ಒಂದು ನೂರು ಪ್ಲೇಟ್ ಊಟ ಬೇಕು ನೋಡಿ ಸರ್ ಒಂದು ನೂರು ಆಗುತ್ತಾ ಹಾಂ ಸರಿಯಾಗಿ ಅರ್ಲಿ ಸ್ವೀಟು ಇದೇ ಇರಬೇಕು ಅದಕ್ಕೆ ನಮಗೆ ರೊಟ್ಟಿ ಚಪಾತಿ ಕಾಳು ಪಲ್ಯೆ ಹಾಂ ಅನ್ನ ಸಾಂಬಾರು ಕರ್ಡ್ ರೈಸು ಅದೆಲ್ಲ ಆಗುತ್ತೆ ಹೆಂಗೆ ಸರ್ ಪ್ಲೇಟು ಹೋ ನೋಡ್ರಿ ಸರ್ ನೂರು ಪ್ಲೇಟ್ ನೀವು ಅಷ್ಟು ರೇಟ್ ಹೇಳಿ ಹೇಗೆ ಹಾಂ ಹಾಂ ಹಾಂ ಹಾಂ ನಾಳೆ ನಾಡ್ದು ಆಗುತ್ತಲ್ಲ ನಿಮಗೆಲ್ಲ ಅನುಕೂಲ ಆಗುತ್ತಲ್ಲ ಅದೇ ಸರ್ ಅದೇ ರೊಟ್ಟಿ ಊಟ ಬೇಕು ಸರ್ ನಮಗೆ ಎಲ್ಲಅದರಲ್ಲೇ ಡ್ರೈ ಜಾಮೂನು ಸ್ವೀಟ್ ಆಮೇಲೆ ನೀವೇ ಎಲ್ಲ ತಗೊಂಡ್ಬರ್ಬೇಕು ಸರ್ವ್ ಮಾಡಬೇಕು ಆಮೇಲೆ ನೀವು ಒಯ್ದು ಬಿಡ್ಬೇಕು ಲಾಸ್ಟಿಗೆ ಎಲ್ಲ ಆಮೇಲೆ ಹಾಂ ಹಾಂ ಹಾಂ ಹಾಂ ಸರಿ ಇಲ್ಲೇ ಏನು ಮತ್ತೇ ಫೋನ್ ಪೇ ಕ್ಯಾಶು ನಡೀತೆ ಯಾವ ಥರ ನಡಿಯುತ್ತೆ ನಿಮ್ಮ ಕಡೆ ಹಾಂ ಹಂಗಾದ್ರೆ ನಾನೂ ನಿಮಗೆ ಫೋನ್ ಪೇನೇ ಮಾಡ್ತೀನಿ ತಗೋರಿ ಯಾಕೆಂದ್ರೆ ಅನುಕೂಲ ಆಗುತ್ತೈತೆ ನಿಮಗೆ ಹಾಂ ಸರಿ ಸರ್ ಪನ್ನೀರ್ ಪಲ್ಯ ಆಗುತ್ತಾ ನಿಮ್ಮ ಕಡೆ ಮಾಡೋದು ಹಾಂ ಪನ್ನೀರ್ ಪಾಲಕ್ ಪನ್ನೀರ್ ಹಾಗೆ ನಮ್ಗೆ ಅಂತೂ ಲೈಕ್ ಆಗೈತೆ ಹಾಗಾಗಿ ಅದನ್ನ ಮಾಡಿರಿ ನೀವು ಹಾಂ ಸರಿ ಸರ್ ನೂರು ಪ್ಲೇಟ್ ನೋಡಿ ಸರ್ ನೂರು ಪ್ಲೇಟು ಆಮೇಲೆ ನಾಳೆ ನಾಡಿದ್ದಕ್ಕೆ ನಮ್ಗೆ ಆರ್ಡ್ರ್ ನೋಡಿ ಸರ್ ಅಡ್ರೆಸ್ಸು ಇಲ್ಲೆ ಬೇಟಿಗೆರೆಗೆ ಬರ್ತದೆ ನೀವು ಫೋನ್ ಮಾಡಿರಿ ನಾನು ನಿಮಗೆ ಅಡ್ರೆಸ್ ಎಲ್ಲ ಸೆಂಡ್ ಮಾಡ್ತೀನಿ ಒನ್ ಹಾಂ ಹಾಂ ಇದೇ ಇದೇ ನಂಬರ್ ಇದೆ ನಂಬರಿಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ನಾನೆ ಹಾಂ ಸರಿ ಸರ್ ಎಷ್ಟೊತ್ತಿಗೆ ಹೇಳಿ ರೀ ಸರ್ ಅಡ್ವಾನ್ಸ್ ಹೇಳ್ತೀನಿ ಒಂದು ಸಾವ್ರ ರೂಪಾಯಿ ಕೊಡಲೆ ಸರ್ ಈಗ್ಗ ಸದ್ಯ ಹಾಂ ಒಂದು ಸಾವ್ರ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ಸರ್ ಅದು ಆಮೇಲೆ ಲಾಸ್ಟಿಗೆ ಪೇ ಮಾಡ್ತೀನಿ ನಿಮ್ಗೆ ಅಷ್ಟೂ ಓಕೆ ಸರ್ ತ್ಯಾಂಕ್ ಯು